ಕುರ್ತಿಸ್ ಅಂದರೆ ನಂಗೆ ತುಂಬ ಇಷ್ಟ ಅದು ಇವಾಗ ಭಾಳ ಟ್ರೆಂಡಲ್ಲಿದೆ ಅಂದರೆ ವೆರೈಟಿಸ್ ಆಫ್ ಕುರ್ತಿಸು ನಮಗೆ ಅವೆಲಬಲಾಗಿ ಸಿಗುತ್ತೆ ನಮಗೆಲ್ಲ ಕಡೆಯೂ ಮತ್ತು ಅದು ತುಂಬ ಕಡಿಮೆ ಬೆಲೇಲೂ ಸಿಗುತ್ತೆ ಮತ್ತು ಜಾಸ್ತಿ ಬೆಲೇಲೂ ಸಿಗುತ್ತೆ ತುಂಬ ಅಂದರೆ ಕಂಫರ್ಟಬಲ್ ಝೋನಲ್ಲಿರ್ತಿವಿ ನಾವು ಅದ್ನ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿಯೂ ಚೆನ್ನಾಗಿರುತ್ತೆ ಮತ್ತು ನಮಗೆ ಯಾವ ಥರ ಬೇಕೋ ಅದೇ ಥರವೇ ನಮಗೆ ಅಂದರೆ ಲಾಂಗಲ್ಲಿ ಬೇಕು ಅಂದರೆ ಅಂಬ್ರೆಲ ಥರನೂ ಕುರ್ತಿಸ್ ಸಿಗುತ್ತೆ ಅಥವಾ ಶಾರ್ಟಲ್ಲಿ ಬೇಕಾದ್ರೆ ಶಾರ್ಟ್ ಕುರ್ತಿಸೂ ಸಿಗುತ್ತೆ ಮತ್ತು ಅದರಲ್ಲಿ ವೆರೈಟಿಸ್ ಆಫು ಕುರ್ತಿಸೂ ಇರುತ್ತೆ ಮತ್ತು ಕಲರ್ಸು ಬೇರೆ ಡಿಸೈನ್ಸಲ್ಲೂ ನಮಗೆ ತುಂಬ ಚೆನ್ನಾಗೆ ಸಿಕ್ತವೆ ತುಂಬ ಇಷ್ಟ ಆಗುತ್ತೆ ಮತ್ತು ನಮಗೆ ಸ ಕಡ್ಮೆ ಬೆಲೆಲಿ ಅಂದರೆ ನೂರು ರೂಪಾಯಿಂದ ಹಿಡ್ದುನೂ ನಮಗೆ ಕುರ್ತಿಸು ನಮಗೆಲ್ಲಾದ್ರೂ ಸಿಗುತ್ತೆ ನಮಗೆ ಐ ರೇಟಲ್ಲೂ ಬೇಕೂಂದ್ರೂ ಸಿಗುತ್ತೆ ಮತ್ತು ಅದನ್ನ ಪೀಸ್ ತಂದುಬಿಟ್ಟು ವೊಲ್ಸಬೈ ಹೊಲ್ಸ್ಬೋದು ಆಮೇಲೆ ಅದು ಎಲ್ಲಾದರೂ ನಮಗೆ ಯಾವುದೇ ಒಂದು ಯಾವುದೇ ಪ್ಲೇಸಿಗೆ ಹೋದ್ರು ನಮಗೆ ತುಂಬ ಕಂಫರ್ಟಬಲ್ ಮತ್ತು ಅಟ್ಟ್ರಾಕ್ಟಿವ್ ಆಗೂ ಬೇರೆವ್ರಿಗೆ ಅಟ್ಟ್ರಾಕ್ಟಿವ್ ಆಗೂ ಕಾಣಿಸುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ಅದ್ನ ಹಾಕೊಂಡಾಗ ಫ್ರೀ ಅನಿಸುತ್ತೆ ನಮಗೆ ಸೊ ಹಂಗಾಗಿ ನಮಗೆ ಕುರ್ತಿ ಅಂದರೆ ತುಂಬ ಇಷ್ಟ